ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪರಂಪರೆ ಬಗ್ಗೆ ನಾವು ನೋಡೋದಾದರೆ ಇದು ಏಳು ಸುತ್ತಿನ ಕೋಟೆ ಇಲ್ಲಿನ ರಾಜ ಮನೆತನಗಳು ಆಳಿರುವಂತಹ ಒಂದು ಕೋಟೆಯ ನಾಡು ಈಗಾಗಲೇ ನಾವು ಚಂದ್ರೋಳಿ ಮತ್ತೆ ಹಲವಾರು ಜೋಗಿಮಟ್ಟೆ ಆಗಿರ್ಬೋದು ಕೋಟೆಯ ನಾಡು ಆಗಿರ್ಬೋದು ಕೋಟೆ ಏಳು ಸುತ್ತಿನ ಕೋಟೆ ಇಡೀ ಭರತ ಖಂಡಕ್ಕೆ ಹೆಸ್ರುವಾಸಿ ಮತ್ತು ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರುವಂಥದ್ದನ್ನ ನಾವು ಕಾಣ್ತೇವೆ ಚಿತ್ರದುರ್ಗ ಕೋಟೆ ಬಗ್ಗೆ ನಾವು ಹೇಳೋದಾದ್ರೆ ಮದಕರಿ ನಾಯಕ ಕೊನೆಯ ಅರಸ ರಾಜ ವೀರಮದಕರಿ ನಾಯಕರು ಏಳು ಸುತ್ತಿನ ಕೋಟೆಯನ್ನು ಕಟ್ಟಿಸಿ ಕಟ್ಟಿಸಿದ್ದಾರೆಂದು ಮಾಹಿತಿ ಇರುವಂಥದ್ದು ಈ ಒಂದು ಕೋಟೆಯ ಮುಖಾಂತರ ಮದಕರಿ ನಾಯಕನು ಆಳಿರುವಂಥದ್ದು ಇದನ್ನು ಕೊನೆಗೆ ಟಿಪ್ಪು ಸುಲ್ತಾನ್ ಹೈದರಾಲಿ ಅವರ ಸೈನಿಕ ಮುತ್ತಿಗೆ ಹಾಕಿ ಕೊನೆಗೂ ಕೂಡ ವೀರಮದಕರಿ ನಾಯಕನನ್ನ ಸೋಲಿಸಿ ಆ ಕೋಟೆಯನ್ನು ವಶಕ್ಕೆ ಪಡೆದುಕೊಳ್ತಾರೆ ಆದರೆ ಇಲ್ಲಿ ನಾವು ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಕಾಣ್ತೇವೆ ಸಾಂಸ್ಕೃತಿಕ ಪರಂಪರೆಯಿಂದ ಕೂಡಿರುವಂಥಾ ಕೋಟೆಯ ನಾಡು ಇದು ಅದರ ಜೊತೆಯಲ್ಲೇ ಒನಕೆ ಓಬವ್ವ ವೀರ ಮಹಿಳೆ ಹೈದರಾಲಿಯು ತನ್ನ ಸೈನ್ಯ ಕಳಿಸಿದಾಗ ಕೋಟೆಯ ನಾಡನ್ನು ವಶಪಡಿಸಿಕೊಳ್ಳಲು ಸಂಚು ಹೂಡ್ತಾರೆ ಆದರೆ ಕೊನೆಗೂ ಕೂಡ ವೀರ ಮಹಿಳೆ ಒಬ್ಬಳೇ ಒಬ್ಬಂಟಿಯಾಗಿ ಹೋರಾಡಿ ಇಡೀ ಸೈನಿಕರನ್ನ ಧ್ವಂಸ ಮಾಡಿ ನಾಡನ್ನು ಉಳಿಸಿದಂತಹ ಮಹಿಳೆ ಒನಕೆ ಓಬವ್ವನ ಬಗ್ಗೆ ನಾವು ಚರಿತ್ರೆಯಲ್ಲಿ ಕಾಣುತ್ತೇವೆ